ಹಾಂ ಹಲೋ ಇದು ಸ್ಪಂದನ ರೆಸ್ಟೋರೆಂಟಲ್ವಾ ಹಾಂ ನಾನು ಒಂದಿಷ್ಟು ಆರ್ಡರ್ಗಳನ್ನು ನಿಮ್ಮ ಹೋಟೆಲ್ಗೆ ಮಾಡಬೇಕಾಗಿತ್ತು ಸೊ ಹಾಗಾಗಿ ನಾನಾ ನಾನು ಏನು ಆರ್ಡರ್ಗಳಿದೆಯಲ್ಲಾ ನಾನು ಯಾವುವು ಪುಡ್ ಅಂದರೆ ಯಾವ ಆಹಾರಗಳನ್ನು ನಾನು ಆರ್ಡರ್ ಮಾಡಬೇಕಲ್ವಾ ಎಲ್ಲ ತಿಂಡಿಗಳನ್ನು ನಾನು ವಾಯ್ಸ್ ರೆಕಾರ್ಡಲ್ಲಿ ಕಳಿಸ್ತೀನಿ ಅಂದರೆ ನಿಮಗೆ ಈಸಿಯಾಗುತ್ತೆ ಪ್ಯಾಕಿಂಗ್ ಮಾಡೋಕ್ಕೆ ಸೊ ಹಾಗಾಗಿ ನಿಮ್ಮ ರೆಸ್ಟೋರೆಂಟಲ್ಲಿ ಈ ಥರದ್ದೊಂದು ಸೌಲಭ್ಯ ಇದೆಯಾ ಅಂದರೆ ನಾನು ವಾಯ್ಸ್ ರೆಕಾರ್ಡನ್ನು ಅಂದರೆ ನಾನು ಐಟಮ್ಸ್ಗಳನ್ನೆಲ್ಲ ಪುಡ್ಡಲ್ಲಿ ರೆಕಾರ್ಡ್ ಮಾಡಿ ನಿಮ್ಮದು ರೆಸ್ಟೋರೆಂಟಿಗೆ ಕಳಿಸ್ತೀನಿ ಆ ಥರದ ಆ್ಯಪು ಅಥವಾ ಯಾವುದಾದ್ರೂ ಜಾಲತಾಣವು ನಿಮ್ಮ ರೆಸ್ಟೋರೆಂಟ್ನಲ್ಲಿ ಸೌಲಭ್ಯ ಇದೆಯಾ ಹಾಗಾದರೆ ಇದ್ದರೆ ನಾನು ನಾನು ಎಲ್ಲ ಐಟಮ್ಗಳನ್ನು ರೆಕಾರ್ಡ್ ಮಾಡಿ ನಿಮ್ಮ ರೆಸ್ಟೋರೆಂಟ್ ವೆಬ್ಸೈಟಲ್ಲಿ ಅಂದರೆ ಜಾಲ್ತಾಣ್ದಲ್ಲಿ ಹಾಕ್ತೀನಿ ಸೊ ಓಕೆನಾ ಓಕೆ ಥ್ಯಾಂಕ್ ಯು ಫಾರ್ ಯುವರ್ ದ ರೆಸ್ಪಾನ್ಸಸ್ ಸರ್